ಎಲ್ಲ ಮನುಷ್ಯರುಗಳು ಕೂಡ ಚೆನ್ನಾಗಿರೋ ಬಟ್ಟೆ ಮತ್ತು ಹೊಸ ಬಟ್ಟೆ ಹಾಕಲು ತುಂಬ ಇಷ್ಟಪಡ್ತಾರೆ ಹಾಗೇ ನಾವೂ ಮಾರ್ಕೆಟಲ್ಲಿ ಜಾಸ್ತಿ ಕೊಂಡ್ಕೊಳಕೆ ಹೋಗ್ತೀವಿ ಬಟ್ಟೆಗಳನ್ನ ಆದರೆ ನಮಗೆ ನಮ್ಮ ಇಷ್ಟ ಇಷ್ಟ ಪ್ರ ಬಂದಿರೋ ಪ್ರಕಾರ ಅದು ಫಿಟ್ಗಳು ಫಿಟ್ ಆಗಲ್ಲ ಬಟ್ಟೆಗಳು ಮತ್ತು ಅದು ಸ್ವಲ್ಪ ಏನಾದ್ರು ಕಂಫರ್ಟೇಬಲ್ ಇರಲ್ಲ ಮಾರ್ಕೆಟಲ್ಲಿ ಸಿಗೋ ಬಟ್ಟೆಗಳು ಯಾಕೆಂದರೆ ಅದು ನಮ್ಮ ಬಾಡಿಗೆ ತಕ್ಕಂಗೆ ಅವರು ಹೊಲಿದಿರಲ್ಲ ನಮಗೆ ದೆ ಆದ್ದರಿಂದ ಜನಗಳು ಏನು ಮಾಡ್ತಾರಂದ್ರೆ ಜಾಸ್ತಿ ಆಚೆ ತಗೋಳೋದ್ಕಿಂತ ಅದೇ ಥರ ಟೈಲರ್ಗಳ ಹತ್ತಿರ ಹೋಗಿ ಸ್ಟಿಚ್ ಮಾಡಿಸ್ತಾರೆ ರೆಡಿಮೇಡ್ ಬಟ್ಟೆಗುಳೇನಂದ್ರೆ ಅವು ಒಂದೇ ಥರ ಸೈಜ್ಗಳು ಹೊಲ್ದಿರ್ತಾರೆ ಈವಾಗ ಒಬ್ಬರಿಗೆ ಹೊಟ್ಟೆ ಭಾ ಹೊಟ್ಟೆ ಭಾಗ ಟೈಟ್ ಆಗಿರುತ್ತೆ ಇಲ್ಲ ಎ ಎದೆ ಭಾಗ ಹತ್ತಿರ ಟೈಟ್ ಆಗಿರುತ್ತೆ ಇಲ್ಲ ತೋಳು ಮೋಟಾ ಇರುತ್ತೆ ಇಲ್ಲ ಒಬ್ಬರಿಗೆ ತೋಳು ಉದ್ದ ಕೊಟ್ಟಿರ್ತ್ ಹೊಲ್ದಿರ್ತಾರೆ ಈ ರೀತಿ ರೆಡಿಮೇಡ್ಗಳು ಶರ್ಟ್ಗಳು ಬರ್ತವೆ ಆದರೆ ಅದನ್ನು ಸ್ವಲ್ಪ ಜಾಸ್ತಿ ಜನ ಇಷ್ಟಪಡುವುದಿಲ್ಲ ಆದ್ದರಿಂದ ಜಿ ಜನಗಳೇನು ಮಾಡ್ತಾರೆ ಅಂದರೆ ಇಲ್ಲ ಅವರಿಗೆ ಕೈಯಲ್ಲಿ ಒ ಬಟ್ಟೆಗಳನ್ನು ಸ್ಟಿಚ್ ಮಾಡಿಸ್ತಾರೆ ಆವಾಗ ಕರೆಕ್ಟಾಗಿ ಅಳತೆ ತಗೊಂಡು ಟೈಲರು ಅದನ್ನು ಬಟ್ಟೆನ ಹೊಲಿದು ಕೊಡ್ತಾರೆ ಆವಾಗ ಕರೆಕ್ಟಾಗಿ ಫಿಟ್ ಆಗುತ್ತೆ ಇ ಇದು ರೆಡಿಮೇಡ್ ಶರ್ಟ್ಗುಳ್ಕಿನ್ನ ತುಂಬ ಚೆನಾಗಿರೊದ್ರಿಂದ ಜನಗಳು ಜಾಸ್ತಿ ಅದನ್ನು ಇಷ್ಟಪಡ್ತಾರೆ ಅದಕ್ಕೆ ಜನಗಳು ಜಾಸ್ತಿ ಮೆಟೀರಿಯಲ್ ಬಟ್ಟೆ ಕ್ಲಾತನ್ನು ತಗೊಂಡು ಸಪ್ರೇಟ್ ಅವರೇ ಟೈಲರ್ ಹತ್ತಿರ ಹೋಗಿ ಅಳತೆ ಕೊಟ್ಟು ಹೊಲ್ಸದಿಂದ ಅವರಿಗೆ ತುಂಬ ಇಷ್ಟವಾಗುತ್ತೆ